ಇಂದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯುವ ಜನತೆಯು ಶಿಕ್ಷಣಕ್ಕಾಗಿ ಮತ್ತು ಶಿಕ್ಷಣ ಪಡೆದ ನಂತರ ಅವರು ಪಡೆದ ಶಿಕ್ಷಣಕ್ಕೆ ಶಿಕ್ಷಣಕ್ಕಾಗಿ ಉದ್ಯೋಗಗಳನ್ನು ಹುಡುಕುವಲ್ಲಿ ಸಫಲರಾಗಿದ್ದಾರೆ ಎಷ್ಟೋ ಜನ ಇವತ್ತು ನಮ್ಮ ವಿದ್ಯಾರ್ಥಿಗಳು ಬಿ ಕಾಂ ಬಿ ಎ ಬಿ ಟೆಕ್ ಸಿವಿಲ್ ಇಂಜಿನಿಯರ್ ಈ ಥರ ವಿವಿಧ ರೀತಿಯ ಕೋರ್ಸ್ಗಳನ್ನು ಮಾಡಿಕೊಂಡು ಅದೇ ರೀತಿ ಐ ಟಿ ಐ ಡಿಪ್ಲೊಮೋ ನಾನಾ ರೀತಿಯ ನಮ್ಮ ಕೋಲಾರ ಜ ಯುವಜನತೆಯು ಶಿಕ್ಷಣ ಪಡೆದುಕೊಂಡು ಆ ಶಿಕ್ಷಣಕ್ಕೆ ತಕ್ಕ ಹಾಗೆ ಅವರು ಉದ್ಯೋಗಗಳನ್ನು ಪಡೆದುಕೊಳ್ಳದೆ ವಂಚಿತರಾಗಿದ್ದಾರೆ ಕಾರಣ ಎಂದರೆ ಕೆಲವೊಂದು ಕಂಪ್ನಿಗಳಲ್ಲಿ ಎರಡು ತಿಂಗಳು ಮೂರು ತಿಂಗಳು ಕಾಂಟ್ರಾಕ್ಟ್ ಬೇಸ್ ಮೇಲೆ ನಮ್ಮ ಹುಡುಗ ಕೆಲಸಕ್ಕೆ ಯುವಜನತೆಯನ್ನು ತೆಗೆದುಕೊಂಡು ಮತ್ತು ಎರಡು ತಿಂಗಳು ಮತ್ತು ಮೂರು ತಿಂಗಳು ಆದ ನಂತರ ಕೆಲಸದಿಂದ ವಜಾ ಮಾಡುತ್ತಿದ್ದಾರೆ ಅಂದರೆ ಋತುಮಾನ ನಿರುದ್ಯೋಗ ವರ್ಷದ ಕೆಲವು ತಿಂಗಳಲ್ಲಿ ಮಾತ್ರ ನಮ್ಮ ಯುವಜನತೆಗೆ ಕೆಲಸ ಮತ್ತು ಇನ್ನು ವರ್ಷದ ಕೆಲವು ತಿಂಗಳು ಕೆಲಸದಿಂದ ವಂಚಿತರಾಗಿದ್ದಾರೆ ಇನ್ನೂ ಒಂದು ಕೆಲವು ಕಡೆ ಮರೆಮಾಚಿದ ನಿರುದ್ಯೋಗ ಅಂದರೆ ಯಾವುದೇ ಒಂದು ಕಂಪನಿಯಲ್ಲಿ ನೂರು ಜನಕ್ಕಿಂತ ಹೆಚ್ಚು ಎಂಪ್ಲಾಯ್ಸ್ ಇದ್ದು ಮತ್ತು ನೂರನೇ ಒಂದು ವ್ಯಕ್ತಿಗೆ ಅಲ್ಲಿ ಕೆಲಸ ನೀಡಿದರೆ ಅವರು ಉಚಿತವಾಗಿ ಅವನಿಗೆ ಸ್ಯಾಲ್ರಿ ಕೊಡಬೇಕು ಯಾಕೆಂದರೆ ನೂರಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಲು ಅಲ್ಲಿ ಎಂಪ್ಲಾಯ್ಸ್ ಅವಶ್ಯಕತೆ ಇರೋದಿಲ್ಲ ಆದರೂ ನೂರಾ ಒಂದನೆ ವ್ಯಕ್ತಿ ಕೆಲಸಕ್ಕೆ ಸೇರಿದರೆ ಆ ವ್ಯಕ್ತಿಗೆ ಉಚಿತವಾಗಿ ಕೆಲಸ ಇದನ್ನು ಮರೆಮಾಚಿದ ನಿರುದ್ಯೋಗ ಎನ್ನುತ್ತಾರೆ ಇನ್ನು ಅದೇ ರೀತಿ ಸುಮಾರು ನಮ್ಮ ಯುವಜನತೆ ಏನು ಮಾಡುತ್ತಿದೆ ಉದ್ಯೋಗಕ್ಕಾಗಿ ಪರದಾಡುತ್ತಿದ್ದಾರೆ ಉದ್ಯೋಗದಿಂದ ಎಷ್ಟೋ ಜನ ಕುಟುಂಬಗಳು ಬೀದಿಗೆ ಬಂದಿದ್ದಾರೆ ಹಲವಾರು ನಮ್ಮ ಯುವಜನತೆ ಏನು ಮಾಡುತ್ತಿದೆ ಇನ್ನೂ ಸುಮಾರು ಸಮಸ್ಯೆಗಳನ್ನು ಎದುರಿಸುತ್ತಾ ಇದ್ದಾರೆ ಇದರಿಂದ ನಮ್ಮ ಸರ್ಕಾರ ಯಾವುದೇ ರೀತಿಯ ನಮ್ಮ ಯುವಜನತೆಗೆ ಏ ಯಾವುದೇ ರೀತಿಯ ಉದ್ಯೋಗವನ್ನು ನೀಡುತ್ತಿಲ್ಲ